ಕ್ಯಾಮರದಲ್ಲಿ ನಾವು ಹಲವು ಬಗೆಯ ಆಕರ್ಷಕವಾದ ಚಿತ್ರಗಳನ್ನು ಸೆರೆ ಹಿಡಿತೀವಿ ಯಾವ್ದು ಅಂತ ನೋಡೊದಾದರೆ ಪ್ರಕೃತಿಯ ಚಿತ್ರ ಹೌದು ನಮಿಗೆ ಫಸ್ಟು ಕಾಣೋದೆ ಪ್ರಕೃತಿ ಆ ಒಂದು ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಒಂದು ಗಿಡ ಮರಗಳು ಗುಡ್ಡಗಳು ಅವೆಲ್ಲ ನೋಡುವಾಗ ನಮಗೆ ತುಂಬ ಆಕರ್ಷಿತ ಮಾಡುತ್ತೆ ಆಗ ನಮಗೆ ಒಂದು ಫೋಟೊ ತೆಗಿಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ ಮನಸಲ್ಲಿ ಒಂದು ಸುಂದರ ಕ್ಷಣಗಳನ್ನು ನಮ್ಮ ಕಣ್ಣು ತುಂಬಿಸ್ಕೊಳ್ಳೋಕೆ ನಾವು ಅದನ್ನು ನಮ್ಮ ಒಂದು ಕ್ಯಾಮರದಲ್ಲಿ ಸೆರೆ ಹಿಡಿಯಕ್ಕೆ ತುಂಬ ಖುಷಿಯಾಗತ್ತೆ ಅದೇ ಥರ ಮಂಜಿನ ಹನಿಗಳು ಎಲೆಗಳ ಮೇಲೆ ಇರುವ ಚಿತ್ರಗಳು ಅಂದರೆ ಮಂಜಿನ ಹನಿಯಲ್ಲಿರುವಂತ ಹನಿಗಳು ಬಿದ್ದಿರುವ ಎಲೆಗಳ ಮೇಲೆ ಇರುವ ಚಿತ್ರಗಳು ನಮಗೆ ತುಂಬ ಆಕರ್ಷಿತ ಮಾಡುತ್ತೆ ಹಾಗೆ ಸುಂದರ ಹೂವಿನ ಚಿತ್ರ ನಾವು ತೆಗಿತೀವಲ್ವಾ ಕ್ಯಾಮರದಲ್ಲಿ ಹಾಗೆ ಮನುಷ್ರ ಚಿತ್ರ ಅಂತು ತೆಗೆದೆ ತೆಗಿತೀವಿ ಯವಾಗಲು ಇದ್ದೆ ಇರುತ್ತೆ ಅದೆ ಥರ ವಿವಿಧ ಭಂಗಿಯಲ್ಲಿ ನಾವು ನಮ್ಮ ಕ್ಯಾಮರದಲ್ಲಿ ಚಿತ್ರವನ್ನು ಸೆರೆ ಹಿಡಿತಿವಿ ನಾವು ಯಾವಾಗಾದರೂ ಪ್ರವಾಸಕ್ಕೆ ಹೋದಾಗ ಸುತ್ತಮುತ್ತ ಇರುವ ದೇವಸ್ಥಾನ ಅಲ್ಲಿನ ಕಲಾಕೃತಿ ಮತ್ತು ಪ್ರಾಣಿ ಪಕ್ಷಿಗಳ ಚಿತ್ರವನ್ನ ತೆಗಿತೀವಿ ಇತ್ತೀಚೆಗೆ ನಾವು ನಮ್ಮ ಶಿವ್ಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಜಲಪಾತಕ್ಕೆ ಭೇಟಿ ಕೊಟ್ಟಿದ್ವಿ ಅಲ್ಲಿ ಜಲಪಾತದಲ್ಲಿ ನೀರು ಹರಿಯುವ ರಮಣೀಯ ದೃಶ್ಯವನ್ನು ನಮ್ಮ ಕ್ಯಾಮರದಲ್ಲಿ ಸೆರೆ ಹಿಡಿದು ನಂತರ ನಾವು ಸಹ ಅದರ ಜೊತೆಗೆ ಚಿತ್ರವನ್ನು ತೇ ತೊಗೊಂಡ್ವಿ ಕೆಲವೊಮ್ಮೆ ತುಂಬ ಪ್ರಮುಖವಾದ ದಾಖಲೆಗಳನ್ನು ರಶೀದಿಗಳನ್ನು ನಮ್ಮ ಕ್ಯಾಮರದಲ್ಲಿ ಸೆರೆ ಹಿಡ್ಕೊಂತೀವಿ ಯಾಕೆಂದ್ರೆ ಮುಂದೆ ಎಂದಾದರು ಅದರ ಉಪಯೋಗ ಆಗಬಹುದೇನೋ ಅಂತ ಇಟ್ಕೊಂಡಿರ್ತೀವಿ ನಮ್ಮ ಸ್ನೇಹಿತ್ರೊಂದಿಗೆ ಮತ್ತು ಕುಟುಂಬದವರ ಒಟ್ಟಿಗೆ ಖುಷಿಯ ಕ್ಷಣಗಳನ್ನು ಸವಿಯುತ್ತ ಕ್ಯಾಮರದಲ್ಲಿ ಚಿತ್ರ ಸೆರೆ ಹಿಡಿದು ಅದನ್ನು ಮೆಲುಕು ಹಾಕುತ್ತಾ ಸಂತೋಷ ಪಡ್ತೀವಿ ಮದುವೆ ಮತ್ತು ಸಮಾರಂಭಗಳಲ್ಲಿ ಕೂಡ ನಮ್ಮ ನೆನಪಿನ ಬುತ್ತಿಯನ್ನು ಹೆಣೆಯಲು ಕ್ಯಾಮರಾದಲ್ಲಿ ಚಿತ್ರವನ್ನು ಸೆರೆ ಇಡಲು ತುಂಬ ಸಂತೋಷ ಆಗುತ್ತೆ ಹೀಗೆ ಕ್ಯಾಮರ ಹಲವು ಬಗೆಯ ಒಂದು ಚಿತ್ರೀಕರಣ ಮಾಡಲು ನಮಗೆ ತುಂಬ ಸಹಕಾರಿಯಾಗಿದೆ